ನನಗೆ ಎಲ್ಲ ಸೀಸನ್ಗಳಿಗಿಂತ ರೈನ್ ಸೀಸನ್ ಅಂದರೆ ಅಂದರೆ ಮಳೆ ಮಳೆಗಾಲ ಅಂದರೆ ತುಂಬ ಇಷ್ಟ ನಂಗೆ ಮಳೆಯಲ್ಲಿ ಆಡ್ಬೇಕೆಂದ್ರೆ ತುಂಬ ಇಷ್ಟ ಏಕೆಂದ್ರೆ ಮಳೆ ಬರ್ತಿದೆ ಅದರಲ್ಲಿ ಡಾನ್ಸ್ ಮಾಡಬೇಕು ತುಂಬ ಇರು ಚೆನ್ನಾಗಿರುತ್ತೆ ಮಳೇಲಿ ನೆನಿಬೇಕು ಅದ್ರಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋದು ತುಂಬ ಇರು ಇರುತ್ತೆ ಹ್ಞೂ ನಾವು ಈಗ ಮಡಿಕೇರಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಏಕೆಂದ್ರೆ ಅಲ್ಲಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ತುಂಬ ಮಳೆ ಬಿಳ್ತಾಯಿರುತ್ತೆ ಮಳೆಗಾಲದಲ್ಲಿ ಬಂದಿದ್ದೆ ಅಂದರೆ ಸಾಕು ಮಳೆಯಲ್ಲಿ ತುಂಬ ಬರ್ತಾಯಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಜೋಗ್ ಫಾಲ್ಸ್ ನೋಡಬಹುದು ಎಲ್ಲ ಇರುತ್ತೆ ನಮಗೆ ಮಡಿಕೇರಿಯಲ್ಲಿ ಮಳೆ ತುಂಬ ಅಂದರೆ ಮಂಜು ಮಂಜಾಗಿರುತ್ತೆ ಅಲ್ಲಿ ಹಾಡಬೇಕು ಅಂದರೆ ತುಂಬ ಇಷ್ಟ ಈಗಲೂ ಅಷ್ಟೆ ನಮ್ಮ ಉರ್ ನಮ್ಮ ಊರಲ್ಲಿ ಮಳೆ ಬಿದ್ದರೂ ಕೂಡ ನಾನು ಮ ಮಳೆಯಲ್ಲಿ ಆಡ್ತೀನಿ ಐಸ್ ಕ್ರೀಮ್ ತಿಂತೀನಿ ಅದರಲ್ಲಿ ಡಾನ್ಸ್ ಕೂಡ ಮಾಡ್ತೀನಿ ನನಗೆ ತುಂಬ ಇಷ್ಟ ಮಳೆ ಅಂದರೆ ನನಗೆ ಯಾವುದೇ ಆಗಲಿ ಮಳೆ ಸೀಸನ್ ಬಂದಿದೆ ಅಂದರೆ ಸಾಕು ಮಳೆಯಲ್ಲಿ ಆಡ್ತೀನಿ ನನಗೆ ಫೀವರ್ ಬರೋದಿಲ್ಲ ನನಗೆ ಜ್ವರ ಬರಲ್ಲ ನೆಗಡಿ ಬರಲ್ಲ ಏನು ಬರಲ್ಲ ಮಳೇಲಿ ನಾನು ಎಷ್ಟೇ ನೆನೀಲಿ ನಂಗೆ ನನಗೇನು ಬರಲ್ಲ ಅಂದರೆ ಬರುತ್ತೆ ಸುಮ್ಮನೆ ಲೈಟಾಗಿ ಬರುತ್ತೆ ನಾನು ಅದ್ರಲ್ಲಿ ಮತ್ತೆ ಸರಿ ಹೋಗುತ್ತೆ ನನಗೆ ಏನು ಇದಿಲ್ವ ನನಗೆ ಜಾಸ್ತಿ ಮಳೆಗಾಲ ಅಂದರೆ ತುಂಬ ಇಷ್ಟ ಮಳೆಯಲ್ಲಿರಬೇಕು ಅನ್ನೋದು ತುಂಬ ಇಷ್ಟ ಅದು ಮಿಂಚು ಮೋಡ ಎಲ್ಲ ಮಿಂಚ್ತಾಯಿದ್ದರೆ ಇನ್ನು ತುಂಬ ಆಡಬೇಕು ಅನ್ ಅನ್ನೋ ಆಸಕ್ತಿ ಇನ್ನೂ ಬರುತ್ತೆ ನನಗೆ ತುಂಬ ಇಷ್ಟ ಮಳೆಗಾಲ ಏಕೆಂದ್ರೆ ಮಳೆ ಏಕೆಂದ್ರೆ ಇಷ್ಟ ಅಂದರೆ ಈಗ ಹಳ್ಳಿಗ್ಳು ಹಳ್ಳಿಗ್ಳ ಸೈಡು ತುಂಬ ಬೆಳೆ ಇಲ್ಲದಿರ ಅವರೆಲ್ಲ ಬೆಳೆಗೆ ಮಳೆಯಿಲ್ಲ ಅಂತ ಹೇಳಿ ತುಂಬಾ ಅಲೀತಾ ಇರುತ್ತೆ ಹಳ್ಳಿಗ್ಳ ಸೈಡ್ ಜಾಸ್ತಿ ಹಳ್ಳಿಗಳಲ್ಲಿ ಮಳೆ ಯಾವತ್ತಪ್ಪ ಬರುತ್ತೆ ಇನ್ನು ಬೆಳಿಲೆ ಈ ಬಿಸಿಲು ನೋಡಿದರೆ ಹಿಂಗೆ ಇರ್ತೈತೆ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾಯಿರ್ತಾರೆ ವರ್ಷಕ್ಕೆ ಪಾಪ ಅವರು ಎದ್ರು ನೋಡ್ತಾಯಿರ್ತಾರೆ ಮಳೆ ಯಾವಾಗ ಬರುತ್ತೋ ಈ ಬೆಳೆ ಯಾವಾಗ ಬೆಳೆಯುತ್ತೋ ಈ ಬೆಳೆಯಿಂದ ಏನು ಮಾಡೋದು ಅಂತ ನಾವು ಜಾಸ್ತಿ ನಾವು ಮರಗಳ್ನ ಕಡಿ ಕೂಡದು ಅದ್ರಿಂದಲೇ ನಮಗೆ ಬರ ಬರುತ್ತೆ ಮಳೆಗಾ ನಾವು ಫಸ್ಟು ಕಾಡನ್ನ ಉಳಿಸ್ಬೇಕು ಕಾಡಿನಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ದೇವರು ಮಳೆ ದೇವರು ನೋಡ್ತಾಯಿರ್ತಾರೆ ಬೆಳೆ ಈ ಈ ಜನರು ಮರಗಳನ್ನ ಕಡೆಯೋದ್ರಿಂದ ತುಂಬ ಇದು ಮಾಡ್ತಾಯಿರ್ತಾರೆ ರೈತರಿಗೆ ತುಂಬ ಇದಾಗುತ್ತೆ ಅಂದರೆ ಜಾಸ್ತಿ ಬರಕೂಡ್ದು ಮಳೆ ಅಂದರೆ ಯಾವಾಗ್ಲೂ ಎನಿ ಟೈಮ್ ಯಾವಾಗ್ಲೂ ದಿನಾ ಪ್ರತಿನಿತ್ಯ ದಿನ ಮಳೆ ಬರಬೇಕು ಅನ್ನೊದೇನಿಲ್ಲ ವರ್ಷಕ್ಕೆ ಆ ಬೆಳೆಗೆ ಮಳೆ ಬಂದರೆ ಸಾಕು ಅದಕ್ಕೆ ಎಲ್ಲರೂ ಮಳೆ ಬರಲಿಯಪ್ಪ ಅಂತ ಕಾಯ್ತರೆ ಇರ್ತಾರೆ ತಿರ್ಗ ಬಿಸಿಲು ಟೈಮಲ್ಲಿ ಪಾಪ ಬೇಸಿಗೆ ಸುಡ್ತಾಯಿರುತ್ತೆ ಮಳೆ ಬಂದು ಬೆಳೆಗಳು ಕೂಡ ಒಂದೊಂದ್ಸರಿ ನಾಶ ಆಗಿರುತ್ತೆ ನನಗೆ ಅದೆಲ್ಲ ಬಿಟ್ಟು ನನಗೆ ಮಳೆ ಅಂದರೆ ತುಂಬ ಇಷ್ಟ ನನಗೆ ಮಳೇಲಿ ಆಡಬೇಕು ಅನ್ನೋದು ನನ್ನ ಹಾಬಿ ನಾನು ಮಳೆ ಜಾಸ್ತಿ ನೆನಿತೀನಿ ಅದ್ರಲ್ಲಿ ಐಸ್ ಕ್ರೀಮ್ ತಿಂತೀನಿ ತುಂಬ ಎಂಜಾಯ್ ಮಾಡ್ತೀನಿ ನಾನು